ಹಲೋ ನಿಮ್ಗೊಂದು ಆಡರ್ ಕೊಟ್ಟಿದ್ದೇವಲ್ಲ ರೀ ವ ದ ಚಪಾತಿ ಮತ್ತು ದೋಸೆ ಮತ್ತು ರೊಟ್ಟಿ ಕೊಟ್ಟಿದ್ದೆವು ಪಾಲಾಕ್ ಪನ್ನೀರು ಕೊಟ್ಟಿದ್ದೆವು ಚಿಕನ್ ಸಾರು ಕೊಟ್ಟಿದ್ದೆವು ಅದು ಆಡ್ರ್ ಇನ್ನೂ ಬಂದೇಯಿಲ್ಲ ಏಕೋ ಸರಿಯಾದ ಸಮಯಕ್ಕೆ ತಂದ್ಕೊಡಬೇಕಲ್ಲ ರೀ ಆಡ್ರ್ ಬಂದೇಯಿಲ್ಲ ಎಷ್ಟು ಹೊತ್ತು ಕಾಯರಿ ಒಂದು ಗಂಟೆಗೆ ಆಡ್ರ್ ಮಾಡಿದೆವು ಎರಡು ಗಂಟೆ ಆಯಿತು ಒಮ್ಮೆ ನೀವು ಬರಲಿಕ್ಕೆ ಎಷ್ಟು ಹೊತ್ತು ಮಾಡ್ಲತ್ತೀರಿ ಯಾರು ಭೀ ಬಂದೇಯಿಲ್ಲ ಇನ್ನೂ ಒಬ್ರು ಇಬ್ರು ಎಯ್ಯತನ ಆಯ್ತು ನಾವು ಈ ಕಾಯಿಲೆ ಅತ್ತಕಿ ಕಾಯಲತ್ತಿ ಒಬ್ರು ಭೀ ನೀವು ತಂದೇ ಕೊಟ್ಟಿಲ್ಲ

ನೀವು ಆರ್ಡರ್ ಭೀ ಬ್ಯಾಡ ನೀವು ಭೀ ಅತ್ತೆ ನೀವೂ ಫೋನ್ ಮಾಡೋದು ಭೀ ಹತ್ತೆ ಒಬ್ರು ಭೀ ಫೋನ್ ಭೀ ಮಾಡಿಲ್ಲ ಆರ್ಡ್ರು ಬಂದಿಲ್ಲ ಹೀಗೆ ಮಾ ನೀವು ನೀವು ಯಾವಾಗ್ ಭೀ ಇಲ್ಲಿ ನಿಂಬಲ್ಲೇ ಮಾಡ್ತೇವೆ ನೋಡ್ರಿ ಆಡರು ನೀ ಯಾವಾಗ್ ಭೀ ಬೇಗ ತಂದ್ಕೊಡ್ತೀರಿ ಇವತ್ತು ಏನಾಗಿದೆ ನೆಂಟರು ಬಂದಾರ ನಮ್ಮ ಮನೆಯಾಗ ಪೆಹ್ಲೆನೆ ಎಷ್ಟ್ ಮಂದಿ ನೆಂಟರು ತುಂಬಿ ಹೋಗ್ಯಾರ ಈಗ ನಮ್ಮ ಮನೆಗಾ ಅಡ್ಗೆ ಮಾಡಾಕ ತಡ ಆಯ್ತದ ಅಂತ್ರ ನಿಮ್ಮನ್ನ ನಿಂಬಳಿ ಏನು ಮಾಡಿದೆವು ಆರ್ಡ್ರ್ ಮಾಡಿದೆವು ನಾವು ನೀವೇನು ಮಾಡೀರಿ ಆಡರೆ ತಂದ್ಕೊಟ್ಟಿಲ್ಲ ಅದಕ್ಕ ನೆಂಟ್ರು ಬಂದು ಕುಂತಿದ್ದ ಮೇಲೆ ಈಗ ಫೋನು ಮಾಡ್ಲಾಕ್ಕ ಆಯ್ತದ ಅವ್ರ ಎದುರಾ ಅದಕ್ಕ ಬೇಗ ತಂದ್ಕೊಡ್ರಿ ನೋಡಿ ಅಲ್ಲಿ ಒಳಗಿದ್ದವ್ರಿಗೆ ಈ ಜರ ನಿಮ್ಮ ಆ ಕೆಲಸದವ್ರಿಗೆ ಕಳ್ಸಿಕೊಡ್ರಿ ಜರ ಬೇಗ ಇಲ್ಲಿ ಅಂದರು ನಮ್ದು ರೊಕ್ಕ ನಮಗೆ ಸ್ವಲ್ಪನಾದರೂ ವಾಪಸ್ ಕೊಡ್ರಿ ನಾ ಇನ್ನೊಂದ್ಸಲ ಮತ್ತು ಈ ಹೆಸರು ಹೋಟಲ್ ಹೆಸ್ರು ಹೇಳಿದ್ರೆ ಐ ಎಷ್ಟ್ ಚೆಂದ ಮಾಡ್ಯಾರ ಅಡುಗೆ ಅಂತ ಹೇಳೀ ಹೇಳಬೇಕು ಹಂಗೆ ಯಾಕ ಮಾಡೀರಿ ನೀವೂ ಯಾವಾಗ ಭೀ ಮಾಡೊರು ಹ್ಯಾಗೆ ಭೀ ಚೆಂದ ಮಾಡ್ಕೊಡ್ತಾರ ಅಡುಗೆ ಅಂಥೇಳಿ ನಿಂಬಳಿ ಮಾಡ್ತೇವೆ ನೀವು ಯಾಕೆ ಹಂಗೆ ಮಾಡೀರಿ ಮತ್ತು ಇನ್ನೊಂದ್ಸಲ ಅಡ್ಗೆ ವಿ ಎಷ್ಟು ಚೆಂದ ಮಾಡ್ಯಾರಪ್ಪ ಅಂಥೇಳಿ ಅಂದು ಇನ್ನೊಂದ್ಸಲ ಆಡ್ರು ಮಾಡಿಸ್ಕೊಬೇಕು ಹಾಗಂತೆ ನಾವು ಮಾಡಿದ್ರೆ ನೀವು ಇಲ್ಲಂದ್ರೆ ಹಿಂಗೆ ಮಾಡ್ತೀರಿ ಎಷ್ಟ್ಸಲ ಹೇಳ್ಬೇಕಪ್ಪ ನಿಮ್ಗೆ ಏನು ನೀವು ಅಂಗಡಿದು ಮಾಡ್ತೀರಿ ನೋಡ್ರಿ ಬೇಗ ತಂದ್ಕೊಡು ಅಂದ್ರೆ ತಂದ್ಕೊಡವೇವಲ್ರು ಅಡ್ಗೆ ನಮಗೂ ಅಡ್ಗೆ ಮಾಡೋಕೆ ಭೀ ಗೊತ್ತಾಗಲ್ದು ಇಲ್ಲ ಅದು ತ್ ಅದು ತರ್ತ್ರಿ ಅಂತ ಅದು ಹಾದಿ ಕಾಯ್ಕೊಂತ ಕುಂತ್ರೆ ಮಕ್ಕಳು ಭೀ ಉಪ್ವಾಸು ನೆಂಟರು ಭೀ ಉಪ್ವಾಸು ಎಲ್ಲರೂ ಉಪ್ವಾಸಿರ ಇರ್ಬೇಕು ಆಗ್ಲತ್ತದ ನಿಮ್ಮ ಕಾಲಗ್ ಈಗ ಆರ್ಡರೆ ಮಾಡ್ಬಾರ್ದಾಗಿತ್ತು ಅದು ನಿಂಬಳಿ ಇನ್ನು ಇದೇ ಲಾಷ್ಟಾ ಇನ್ನೊಂದ್ಸಲ ಮಾಡಿದ್ರಿ ಅಂತದರೆ ನಿಂಬಳಿ ಆರ್ಡ್ರೇ ಮಾಡಲ್ಲೇವು ನೋಡಿರಿ ನೀವು ಎಷ್ಟು ಏನಾದರೂ ಅನ್ಕೊರಿ ಆದ್ರೆ ಚೆಂದ ಮಾಡ್ತೀರಿ ಅಡ್ಗೆ ಚೆಂದ ಮಾಡ್ತಿರಂತೇ ನಿಂಬಳಿ ಹೇಳ್ತೇವೆ ಯಾರು ಭೀ ಈಗ ಹಾಗೆ ಪೆಹ್ಲೇ ಆರ್ಡ್ರ್ ಮಾಡಿದಾಗ ಈ ಅವ್ರು ಬಳಿ ಎಷ್ಟ್ ಚೆಂದ ಮಾಡ್ಯಾರ ಅಡುಗೆ ಎಲ್ಲಿಂದ ತರಿಸ್ರಿ ಎಲ್ಲಿಂದ ತರಿಸ್ರಿ ಅಂತ ಕೇಳ್ಯಾರ ನಾವು ನಿಮ್ಮ ಹೋಟಲ್ ಹೆಸರೇ ಹೇಳಿದೇವು ನೀವು ಹಿಂಗೆ ಮಾಡ್ತೀರ ನಮಗೆ ನಮಗೆ ಅಡುಗೆ ಈಗೆಲ್ಲ ಎಲ್ಲಿಂದ ಮಾಡ್ಕೊಳ್ತಾ ಕೂಡ್ರಿ ಈಗ ಅದು ಪಾರ್ಸಲ್ ಅದಕ್ಕ ಹಾಕ್ಕೊಡ್ರಿ ನಮಗೆ ಆರ್ಡ್ರ್ ಮಾಡಿದ್ದು ನಮ್ಗೆ ಊಟ ಬೇಕೀಗ ಎಷ್ಟ್ ಮಂದಿ ಅಂತ ಪಾಪ ಉಪ್ವಾಸ ಕುಂತರಿ ಎಲ್ಲರೂ ನಿಮ್ಮ ಕಡಿಂದ ಅವರಿಗೆಲ್ಲ ಸುಮ್ಮನು ಏನಾರ ಚಾಯ್ ಪೀ ಏನಾದರೂ ಕುಡಿಸಿ ಕೂತಿದ್ದೆವು ಈಗ ಅಡುಗೆ ಮಾಡ್ಲಕ್ಕ ಆಗಲ್ದು ಈಗ ನೀವೇನು ಮಾಡ್ರಿ ಎರಡು ಗಂಟೆ ಆಯ್ತು ಒಮ್ಮೆ ನಾವು ಫೋನ್ ಮಾಡಿ ಒಂದು ಗಂಟೆಗೆ ಮಾಡಿದೆವು ನೀವು ಇನ್ನೂ ಕಳಿಸಿಲ್ಲ ಅಂತದ್ರ ಏನು ಮನ್ಷ್ ರೀ ಹಂಗೆ ಮಾಡ್ಬಾರ್ದು ಜರಾ ಈ ಬೇಗ ಕಳ ಸಪ್ಲೈ ಮಾಡ್ಬೇಕ್ರಿ ಹಾಂ ನೆಂಟರು ಬಂದಾಗ ಹಿಂಗೆ ಮಾಡ್ಬಾರ್ದು ಇನ್ನೊಂದ್ಸಲ ಹಿಂಗೆ ಮಾಡ್ಬೇಡ್ರಿ ನೋಡ್ರಿ ಬೇಗ ಆಡ್ರ್ ಕಳಿಸ್ಕೊಡ್ರಿ